ಅಲೋ ಹ್ಞೂ ಯಾರಮ್ಮ ನೀವು ಹಾಂ ಹೌದು ನಾವು ಡಾಕ್ಟ್ರು ವೈದ್ಯರು ನೀವು ಯಾರು ಹಾಂ ಹಾಂ ಏನು ಸಮಸ್ಯೆ ಇದೆ ಅಮ್ಮ

ಹಾಂ ಯಾವಾಗಿಂದ ಯಾವಾಗಿಂದ ಇದೆ ಹಾಂ ಸರಿ ಹಾಂ ನೀವು ಮತ್ತೆ ಆಸ್ಪತ್ರೆಗೆ ಬರ್ಬೇಕು ನೀವು ಹಾಂ ನಾನು ಆಸ್ಪತ್ರೆಲಿ ಇದ್ದೀನಿ ಬರ್ರಿ ಹಾಂ ಅಡ್ಡಿಲ್ಲ ಬರ್ರಿ ನಾವು ಒಂದು ಗಂಟಿವರೆಗೆ ಇರ್ತೇನೆ

ಬರ್ರಿ ಹನ್ನೊಂದು ಹನ್ನೊಂದುವರೆಗೆ ಬರ್ರಿ

ನಿಮ್ಮ ಮನೆಯಲ್ಲಿ ನಿಮಗೆ ಸೀರಿಯಸ್ ಇತ್ತು ಜ್ವರ ಹೆಚ್ಚಿಗೆ ಇತ್ತು ಅಂದರೆ ನಿಮ್ಮ ಮನೆಯಲ್ಲಿ ಯಾವ್ದು ಟ್ಯಾಬ್ಲೇಟ್ಸ್ ಇದ್ರೆ ಜ್ವರ ಜ್ವರದ ಟ್ಯಾಬ್ಲೆಟ್ ಇದ್ರೆ ತಗೋ ಇಲ್ಲ ಅಂದರೆ ಸೀದಾ ಆಸ್ಪತ್ರೆಗೆ ಬರ್ರಿ ನಾವು ಬರ್ಕೊಡ್ತೀವಿ ಅದನ್ನ ತಗೊಳ್ರಿ ಅಲ್ಲ ಪ್ಯಾರಾಸಿಟಮಲ್ ಇದ್ರೆ ತಗೊಳ್ಳಿರಿ ಮನೆಯಲ್ಲಿ ಹಾಂ ತಗೊಂಡು ಆಸ್ಪತ್ರೆಗೆ ಬನ್ನಿ ಅಲ್ಲ ನಾನು ಏನು ನೋಡಬೇಕು ವೈದ್ಯರಿಗೆ ಗೊತ್ತದು ಬ್ಲಡ್ ಟೆಸ್ಟ್ ಮಾಡಬೇಕು ಏನು ನಿಮಗೆ ಕೇಳ್ತೀವಿ ನಿಮ್ಮ ಬಾಯಿಂದ ಏನು ಅಂತ ಕೇಳಿ ಹೇಳ್ತೀವಿ ಅದನ್ನು ಹಾಂ ಬರ್ರಿ ಬರ್ರಿ ಬರ್ರಿ